ಹದಿನಾರು ಎಂಟು ಎರಡು ಸಾವಿರದ ಹನ್ನೊಂದು ಇಪ್ಪತ್ತೈದು ಮೂರು ಎರಡು ಸಾವಿರದ ಹದಿಮೂರು ಹತ್ತು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೊಂದು ಹದಿನೈದು ಏಳು ಸಾವಿರದ ಒಂಬೈನೂರ ಎಪ್ಪತ್ತೈದು ಇಪ್ಪತ್ತೈದು ಆರು ಎರಡು ಸಾವಿರದ ಹತ್ತು